ಹೌದು ಪ್ರಾರಂಭದಲ್ಲಿ ನನಗೆ ಕಷ್ಟಕರವಾದ ವಿಷಯಗಳನ್ನು ಓದುವಾಗ ಎರಡು ಮತ್ತು ಮೂರು ಗಂಟೆಗಳ ಕಾಲ ನನಗೆ ಆ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಕಷ್ಟ ಆಗದೆ ಕೊನೆಯದಾಗಿ ನನಗೆ ಇಷ್ಟವಾದ ಒಂದು ವಿಷಯವೆಂದರೆ ಅದು ಇತಿಹಾಸ ಆ ಇತಿಹಾಸವನ್ನು ನಾನು ಓದುವಾಗ ಹಲವಾರು ಕದನಗಳಿರ್ಬೋದು ಆ ಕದನಗಳಲ್ಲಿ ಭಾಗಿವಾಗಿರುವ ಪ್ರಮುಖವಾದ ರಾಜ್ಯ ಮನೆತೆಗಳು ರಾಜ್ಯ ಮನತನ ರಾಜ್ಯ ವ್ಯಕ್ತಿಗಳು ಏನಿದ್ದಾರೆ ಅವರು ಮಾಡುವ ಕದನಗಳಿಂದ ನನಗೆ ತುಂಬ ಪ್ರೇರಣವಾಗಿದೆ ಕೆಲವು ಕದನ ಕಳಿಂಗ ಯುದ್ಧ ಆಗಿರ್ಬೋದು ಜೇಲಮ್ ಕಾಳಗ ಇರಬೋದು ತಾಳಿಕೋಟೆ ಕದನ ಇರಬಹುದು ಮತ್ತು ಅಲವುದಿನ್ ಕಿಲ್ ಖಿಲ್ಜಿ ಹಲವಾರು ಕದನಗಳು ನನ್ನ ಮನಸ್ಸಿನ ಮೇಲೆ ವೈಯಕ್ತಿಕವಾಗಿ ಪ್ರಭಾವ ಬೀರಿದೆ ಆ ವೈಯಕ್ತಿಕವಾಗಿ ಪ್ರಭಾವ ಬೀರುವುದರಿಂದ ಅಲ್ಲಿ ಬರುವ ಕೆಲವೊಂದು ಅಂಶಗಳನ್ನು ನಾನು ಜೀವನದಲ್ಲಿ ಆಳವಡ್ಸಿಕೊಂಡು ಆ ಮಾರ್ಗದಲ್ಲಿ ಇಂದು ನಾನು ನಡೆಯುತ್ತಿದ್ದೇನೆ ಎಂದು ಹೇಳಲು ಇಷ್ಟಪಡುತ್ತೆ